ಸಾಂಸ್ಕೃತಿಕ ಅಂತ ಬಂದರೆ ಅವ್ರದ್ದೆ ಆದ ಧರ್ಮಗಳಿಗೆ ಅವ್ರದ್ದೆ ಆದ ಪ್ರಾದೇಶಿಕ ಸಂಸ್ಕೃತಿ ಅಂತ ಇರುತ್ತೆ ಹಾಗೆ ನಮ್ಮ ಪ್ರಾದೇಶಿಕ ಸಂಸ್ಕೃತಿ ಮತ್ತು ನಮ್ಮ ಧರ್ಮದ ಸಂಸ್ಕೃತಿಯನ್ನ ಇತ್ತೀಚಿನ ಅಂದರೆ ಇವಾಗಿನ ಪರಂಪರೆಯಲ್ಲಿ ಬಳ್ಸೋದು ತುಂಬ ಕಮ್ಮಿಯಾಗಿದೆ ಯಾಕೆಂದರೆ ಎಲ್ಲ ಜಾಸ್ತಿ ವೆಸ್ಟನ್ ಆ ಕಡೆ ಅಂದರೆ ವಿದೇಶ ವಿದೇಶದಿಂದ ಬರುವಂಥ ಸಂಸ್ಕೃತಿ ಅಳ್ವಡುಸ್ಕೊಳ್ಳೋದಿಕ್ಕೆ ತುಂಬ ಜನ ಇಷ್ಟ ಪಡ್ತಾರೆ ನಮ್ಮ ಸಂಸ್ಕೃತಿ ಮರೆತೆ ಬಿಟ್ಟಿದ್ದಾರೆ ಹಾಗಾಗಿ ಅ ಅವ್ರ ಅವರ ಕಲ್ಚರ್ ನಮ್ಮ ಪ್ರದೇಶದಲ್ಲಿ ತುಂಬ ಬೆಳವಣ್ಗೆಯಾಗ್ತಿದೆ ನಮ್ಮ ನಮ್ಮ ಪ್ರದೇಶದಲ್ಲಿ ಇರಬೇಕಾಗಿರೋ ಕಲ್ಚರೆಲ್ಲ ತುಂಬ ವಿನಾಶ ಆಗ್ತಾಯಿದೆ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ಇವಾಗ ನಾವು ಹೇಳ್ಕೊಡಬೇಕು ನಮ್ಮ ಕ ನಮ್ಮ ಸಾಂಸ್ ಸಂಸ್ಕೃತಿ ಹೇಗಿದೆ ಅದು ಹಿಂದೆ ಹೇಗೆ ಉಪಯೋಗ ಆಗ್ತಾಯಿತ್ತು ಇವಾಗ ಯಾವ ಮಟ್ಟಕ್ಕೆ ಬಂದಿದೆ ಅದು ನೀವು ಯಾವ ಥರ ಬೆಳೆಸ್ಬೇಕ್ ಅದನ್ನು ಅಂತ ಹೇಳಬೇಕು ಮತ್ತು ಅವ್ರಿಗೆ ಆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ತುಂಬ ಅಳ್ವಡಿಸೋದ್ರ ಮುಖಾಂತ್ರ ಅವ್ರನ್ನ ಅದರಲ್ಲಿ ಅಳ್ವ ಅಳವಡಿಕೆ ಮಾಡ್ಕೊ ಮಾಡ್ಕೊಳೋಥರ ನಾವು ಮಾಡಬೇಕು ನಮ್ಮ ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ನಮ್ಮ ಸಂಸ್ಕೃತಿನ ಒಂದಷ್ಟಾದರು ನಾವು ತಲುಪ್ಸಬೇಕಾಗುತ್ತೆ ಮತ್ತು ಜನಗಳಲ್ಲು ಕೂಡ ನಮ್ಮ ಸಂಸ್ಕೃತಿ ಬಗ್ಗೆ ಅವೆರ್ನೆಸ್ನ ಉಂಟು ಮಾಡಬೇಕು ಅದು ನಮ್ಮ ಕರ್ತವ್ಯ ಆಗಿದೆ ನಾವು ಭಾರತೀಯ ಪ್ರಜೆ ಆಗಿಬಿಟ್ಟು ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು ಮುಂದಿನ ಪೀಳಿಗೆಗೆ ಅದನ್ನು ವರ್ಗವಣೆ ಮಾಡೋದಿಕ್ಕು ನಾವ್ ಪ್ರಯತ್ನ ಪಡ್ಬೇಕು ಹಾಗ್ ಮಾಡ್ದಲ್ಲಿ ಮಾತ್ರ ನಮ್ ಸಂಸ್ಕ್ರುತಿ ಉಳಿಯುತ್ತೆ ಇಲ್ಲಾಂದ್ರೆ ಇವಾಗ ವಿನಾಶ ಆಗಿರೋದಲ್ದೆನೆ ತುಂಬ ಇನ್ ಮುಂದೆ ನಮ್ಮ ನಮ್ ಮುಂದಿನ ಪೀಳಿಗೆಗೆಲ್ಲ ಈ ಥರ ಇತ್ತು ಅಂತ ಫೋಟೋಸಲ್ಲಿ ಮಾತ್ರ ತೋರಿಸ್ಬೇಕಾಗುತ್ತೆ ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ ಇತ್ತು ಅಂತ

ಫೋಟೋಸಲ್ಲಿ ಮಾತ್ರ ತೋರಿಸ್ಬೇಕಾಗತ್ತೆ ಹಾಗಾಗಿ ನಾವು ಇವಾಗಿಂದ ಅದನ್ನೆಲ್ಲ ಅಳ್ವಡಿಸ್ಕೊಬೇಕು ಅಂತ ಹೇಳೋಕ್ ಇಷ್ಟ ಪಡ್ತೀನಿ